ಇಪ್ಪತ್ತೈದು ಜನವರಿ ಸಾವಿರದ ಒಂಬೈನೂರ ಎಂಬತ್ತು ಒಂದು ಆಗಷ್ಟ್ ಸಾವಿರದ ಒಂಬೈನೂರ ಎಂಬತ್ತೆರಡು ಇಪ್ಪತ್ತೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ಹದಿನೆಂಟು ಹದಿನಾರು ಆಗಷ್ಟ್ ಎರಡು ಸಾವಿರದ ಹದಿನೈದು ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಹದಿನೇಳು ಆಯಿತಲ್ಲ